ಗೈಡ್ ಮಾತಾಡ್ತಿರೋದಾ ನಾನು ಸ್ಪಂದನಾ ಅಂತ ನಿಮ್ಮ ನೀವು ಗೈಡ್ ಅಂತ ನನಗೆ ಪತ್ರಿಕೆ ನೋಡಿ ಜಾಹೀರಾತಲ್ಲಿ ಗೊತ್ತಾಯಿತು ನಾನು ಹಿಂಗೆ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ನೀವು ಯಾವ ಯಾವ ಪ್ಲೇಸಸಿಗೆ ಹೋಗ್ತಿದಿರ ಅಂತ ಸ್ವಲ್ಪ ಹೇಳ್ತೀರಾ ಹಾಂ ಚಿಕ್ಕಮಂಗ್ಳೂರು ಕೂರ್ಗು ಬಿ ಆರ್ ಹಿಲ್ಸು ಕುದುರೆಮುಖ ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಿದಿರಾ ಹಾಂ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಮೇಡಮ್ ಇವೆಲ್ಲ ಚಿಕ್ಕಮಂಗ್ಳೂರಲ್ಲೇ ಇರೋದಾ ಹಾಂ ಮತ್ತು ಮ್ಯಾಮ್ ಇದು ಎಷ್ಟು ದಿನ ಆಗುತ್ತೆ ಪ್ರವಾಸ ಹಾಂ

ಹಾಂ ಓಕೆ ಮತ್ತು ಎಷ್ಟು ಗಂಟೆಗೆ ಹೊರಡೋದು ಯಾವಾಗ ಹೊರಡೋದು ಅಂತ ಎಲ್ಲ ಮಾಹಿತಿ ಕೊಡ್ತೀರಾ

ಹಾಂ ಮತ್ತು ಮತ್ತು ಎಷ್ಟು ಜನ ಬರ್ತಿದ್ದಾರೆ ಮ್ಯಾಮ್ ಇಲ್ಲಿಗೆ ಹಾಂ ಓಹ್ ಹೌದಾ ಮತ್ತು ಈಗ ದುಡ್ಡು ಎಲ್ಲ ಎಷ್ಟು ಬೀಳುತ್ತೆ ಹೋಗಿ ಬರೋದು ಎಲ್ಲ ಖರ್ಚು

ನಿಮ್ಮ ಆಫೀಸ್ ಎಲ್ಲಿದೆ ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಾ ಓಹ್ ಸಾಗರ ಎಲ್ಲಿ ಬರುತ್ತೆ ಹಾಂ ಹಾಂ ಹಾಂ ಹಾಂ ಗೊತ್ತಿದೆ ಓಹ್ ಓಕೆ ಓಕೆ ಹಾಂ ಮಾಡ್ತೀನಿ ಹಾಂ ಓಕೆ ಓಕೆ ಮಾಡ್ತೀನಿ ಮೇಡಮ್ ತುಂಬ ಧನ್ಯವಾದಗಳು